ನಮ್ಮ ದೇಶದಲ್ಲಿ ಅನೇಕ ಆಸತ್ರೆಗಳು ಅತ್ಯುತ್ತಮವಾಗಿವೆ ಅಲ್ಲಿ ಅತ್ಯುತ್ತಮವಾಗಿರುವ ವೈದ್ಯಕೀಯ ಸೌಲಭ್ಯವೂ ಸಿಗುತ್ತದೆ ಹಿಂದಿಗಿಂತಲೂ ಇಂದು ಹೆಚ್ಚು ಕೈಗೆಟಕುವ ದರದಲ್ಲಿ ಚಿಕಿತ್ಸೆ ಸಿಗುತ್ತದೆ ಮತ್ತು ಸಾಕಷ್ಟು ಸುಧಾರಣೆಯೂ ಕೂಡ ಆಗಿದೆ ಕೋವಿಡ್ಡು ಸಾಂಕ್ರಾಮಿಕ ಸಂದರ್ಭದಲ್ಲಿ ನಮ್ಮ ಜೀವವನ್ನು ನಾವು ನಮ್ಮ ಅಂಗೈಯ್ಯಲ್ಲಿ ಹಿಡಿದುಕೊಂಡು ಬದುಕಿಕೊಂಡಂತಹ ಅನುಭವ ಆಯಿತು ಅಲ್ಲದೇ ನಾವು ಬದುಕಿರುವ ವಾಸವಿರುವ ಪ್ರದೇಶದಲ್ಲಿ ಸಾಕಷ್ಟು ವೈದ್ಯಕೀಯ ಸೌಲಭ್ಯ ಕರೋನಾದ ಸಂದರ್ಭದಲ್ಲಿ ಆಗಬೇಕಾಗಿತ್ತು ಆದರೆ ಭಯ ಮುಕ್ತ ವಾತಾವರಣದಲ್ಲಿ ಆ ವ್ಯವಸ್ಥೆ ಆಗಲಿಲ್ಲ ಆದರೂ ನಾವು ಕರೋನವನ್ನು ಬಹಳ ಧೈರ್ಯವಾಗಿ ಸಮರ್ಥವಾಗಿ ನಿಭಾಯಿಸಿದ್ದೇವೆ